ಅಂದರೆ ನಾನು ನಾನು ಅಡಿಗೆ ಮಾಡುವಾಗ ಬಳಸುವ ಪಾತ್ರೆ ಪರಡಿಗಳು ಯಾವುವೆಂದರೆ ಚಮಚ ಲೋಟ ಮತ್ತು ಬಟ್ಟಲು ಚಮಚ ಯಾಕೆಂದರೆ ನಾವೆಂತಾದ್ರು ತಿನ್ನಬೇಕಾದ್ರೆ ಕೈಯಲ್ಲಿ ತಿನ್ತೀವಿ ಬಟ್ ಈಗ ಎಲ್ಲರು ಚಮಚದಲ್ಲಿ ಅಭ್ಯಾಸ ಮಾಡಿಕೊಳ್ತಾರೆ ಏನನ್ನಾದ್ರೂ ತಿನ್ನಬೇಕಾದ್ರೆ ಹಾಗೇ ನಾನು ಚಮಚನ ಅದಕ್ಕೆ ಮಾತ್ರ ಅಲ್ಲ ಈಗ ನಾವು ದ್ರವ ಆಹಾರ ಯಾವುದಾದ್ರು ಸೇವಿಸಬೇಕಾದ್ರೆ ಈಗ ಪಾಯಸ ಅಂತಹ ಅಂದರೆ ನಾವು ಲೋಟದಲ್ಲಿ ಕೆಲವರು ಕುಡಿತಾರೆ ಕೆಲವರು ಚಮಚದಲ್ಲಿ ಅದನ್ನು ಅಂದರೆ ಚಮಚ ಬಳಸ್ತಾರೆ ಅದನ್ನು ತಿನ್ನಲಿಕ್ಕೆ ಹಾಗೆ ಹಾಗೆ ನೋಡುವುದಾದ್ರೆ ನಾ ಬಟ್ಟಲು ಬಟ್ಟಲು ಯಾವಾಗಲು ನಾವು ಬಳಸಬೇಕಾಗ್ತದೆ ಊಟ ಮಾಡಲಿಕ್ಕೆ ನಾವು ಬಳಸುವುದೇ ಬಟ್ಟಲನ್ನು ಸೊ ಬಟ್ಟಲು ಎಲ್ಲರ ಮನೆಯಲ್ಲು ಯಾವ ಚಮಚಕ್ಕಾದ್ರು ಕೊರತೆ ಇರ್ಬೋದು ಲೋಟಕ್ಕಾದ್ರೂ ಕೊರತೆ ಇರ್ಬೋದು ಆದರೆ ಬಟ್ಟಲಿಗಂತು ಕೊರತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಮನೆಯ ಅಡಿಗೆ ಮನೆಗೆ ಹೋಗುವಾಗ ಮೊದಲು ಕಾಣುವುದೆ ಬಟ್ಟಲು ನೆಕ್ಸ್ ಅಂದರೆ ಇನ್ನು ಹೇಳಬೇಕಾದ್ರೆ ಬಟ್ಟಲು ಬಗ್ಗೆ ಈಗ ಬೇರೆ ಯಾವ ಪಾತ್ರೆ ಅಂದರೆ ಕಟಾರ ಕಟಾರ ಅದು ದೊಡ್ಡ ದೊಡ್ಡ ಎಂಥದು ಸಮಾರಂಭ ಎಲ್ಲ ಇದ್ದರೆ ಕಟಾರವು ಯೂಸ್ ಮಾಡ್ತಾರೆ ಕಟಾರವು ಯೂಸ್ ಮಾಡ್ತಾರೆ ಯಾಕೆಂದ್ರೆ ಅಂದರೆ ದೊಡ್ಡ ಸಮಾರಂಭಗಳಲ್ಲಿ ಜನರ ಸಂಖ್ಯೆಯು ತುಂಬ ದೊಡ್ಡದಾಗಿರುತ್ತದೆ ಸೊ ಅದಕ್ಕೋಸ್ಕರ ಕಟಾರನೆಲ್ಲ ಯೂಸ್ ಮಾಡ್ತಾರೆ ಚಿಕ್ಕ ಚಿಕ್ಕ ಇದು ಪಾಟೆಯಂತಹ ಚಿಕ್ಕ ಚಿಕ್ಕ ಸಾಮಾಗ್ರಿಗಳನ್ನು ಬಳಸಿದರೆ ಅವರಿಗೆ ಊಟವೇ ಸಾಕಾಗಲಿಕ್ಕಿಲ್ಲ ಅವರಿಗೇನಾದ್ರೂ ತಿನ್ನಿಸಿಕೊಡ್ಬೇಕಾದ್ರೆ ದೊಡ್ಡ ದೊಡ್ಡ ಕಟಾರವನ್ನೇ ಬಳಸ್ತಾರೆ ಹಾಗೆ ಇನ್ನು ಲೋಟ ಲೋಟ ಎಲ್ಲರ ಮನೆಯಲ್ಲು ಲೋಟ ಮತ್ತು ಬಟ್ಟಲಿಗೆ ಕೊರತೆಯಿರುವುದಿಲ್ಲ ಯಾಕೆಂದ್ರೆ ಯಾರು ಬಂದರು ಅಂದರೆ ಮನೆಗೆ ಅಥಿತಿ ಬಂದರು ನಾವು ಮೊದಲಾಗಿ ಕೊಡುವುದು ಅವರಿಗೇನಾದ್ರೂ ಒಂದು ಗ್ಲಾಸ್ ಒಂದು ಲೋಟ ನೀರು ನೀರು ಕೊಡಲೇಬೇಕು ಅವರಿಗೆ ಹಾಗೇ ನೀರು ನಾವು ಕೊಡ್ತೇವಲ್ವಾ ಸೊ ಇದಕ್ಕೆ ಅದು ನಮ್ಮ ಸಂಪ್ರದಾಯ ಕೂಡ ಯಾರು ಬ ಮನೆಗೆ ಬಂದರು ಒಂದು ಲೋಟ ನೀರು ಕೊಡಲೇಬೇಕು ಮತ್ತು ನೀರು ನಾವು ಯಾವುದೇ ಪದಾರ್ಥ ಮಾಡುವಾಗಲು ಒಂದು ಲೋ ಅಂದರೆ ಅಳತೆ ನಮ್ಮದು ಈಗ ಉದಾಹರಣೆಗೆ ಟೀ ಅಂದರೆ ಚಹಾ ಮಾಡಬೇಕಾದ್ರೆ ಈಗ ಐದು ಮಂದಿ ಇದ್ದಾರಂದ್ರೆ ಒಂದು ನಾಲ್ಕು ಲೋಟ ನೀರು ಅಂತ ಲೋಟ ಅಳತೆಯ ಮೇಲೆ ಮೇಲೆ ನಾವು ಎಷ್ಟು ಲೋಟ ಅವರಿಗೆ ಬೇಕಾಗಬಹುದು ಅಂತ ಹಾಗೇ ನಾವು ಅಳತೆ ತೆಗೊಳ್ತೇವೆ ಇನ್ನು ಹೇಳಬೇಕಾದ್ರೆ ಗಾಜಿನ ಲೋಟ ಗಾಜಿನ ಲೋಟ ಅಂದರೆ ಅಥಿತಿಗಳು ಬಂದಾಗ ನಾವು ಈ ಸ್ಟೀಲ್ ಲೋಟಗಳನ್ನೇ ಜಾಸ್ತಿ ಕೊ ಅಂದರೆ ಜಾಸ್ತಿ ಇದರಲ್ಲಿ ಕೊಡುವುದಲ್ಲ ಗಾಜಿನ ಲೋಟಗಳಲ್ಲಿ ಎಲ್ಲರೂ ಕೊಡ್ತಾರೆ ಜ್ಯೂಸ್ ಈಗ ತಂಪು ಪಾನೀಯ ಎಲ್ಲ ಕೊಡಬೇಕಾದ್ರೆ ಅದು ಗಾಜಿನ ಲೋಟಗಳಲ್ಲಿ ಅದು ಅದರ ಕ ಬಣ್ಣ ಎಲ್ಲ ಸರಿ ಕಾಣ್ತದೆ ಇಲ್ಲದಿದ್ರೆ ಅದು ಹೇಗಾಗ್ತದೆ ಗ ಸ್ಟೀಲ್ ಲೋಟದಲ್ಲಿ ಕೊಟ್ಟ ಕೊಟ್ಟರೆ ಅದು ಏನು ಕಾಣುವುದಿಲ್ಲ ಸೊ ಅವರಿಗೆ ಅದು ಕುಡಿಬೇಕು ಅಂತಲು ಅನಿಸುವುದಿಲ್ಲ ಚಿಕ್ಕ ಮಕ್ಕಳಿಗೆ ಗಾಜಿನ ಲೋಟದಲ್ಲಿ ಆ ಕಲರ್ ಕಲರ್ ಬಣ್ಣ ಕಾಣುವಾಗ ಕುಡಿಯುವ ಕುಡಿಯುವ ಅಂತ ಆಗ್ತದೆ ಹಾಗೇ ಎಲ್ಲರು ಈಗ ಈಗಂತು ಎಲ್ಲರು ಗಾಜಿನ ಲೋಟವೇ ಜಾಸ್ತಿ ಬಳಸ್ತಾರೆ ಅದು ಪಾನೀಯ ಕುಡಿಯುವುದಕ್ಕು ಆಗ್ಬೋದು ಚಹಾ ಕುಡಿಯುವುದಕ್ಕು ಆಗ್ಬೋದು ಅಲ್ಲ ಬೇರೆ ಯಾವ್ದಾದ್ರೂ ದ್ರವ ಪದಾರ್ಥ ಸೇವಿಸುವುದಕ್ಕು ಆಗ್ಬೋದು ಎಲ್ಲರು ಗಾಜಿನ ಲೋಟವೇ ಬಳಸ್ತಾರೆ ಇನ್ನ ಬೇರೆ ಪಾತ್ರೆಗಳು ಯಾವುದೆಂದ್ರೆ ಸೌಟು ಸೌಟು ನಾವು ಪದಾರ್ಥಗಳನ್ನು ಮಾಡುವಾಗ ಅದನ್ನು ಒಮ್ಮೆ ಪದಾರ್ಥಗಳನ್ನೆಲ್ಲ ಚ ಸರಿಯಾಗಿ ಮಗುಚಲಿಕ್ಕೆ ನಾವು ಸೌಟನ್ನು ಬಳಸ್ತೇವೆ ಮತ್ತು ಈ ಟೇಸ್ಟ್ ಹೇಗೆ ಉಪ್ಪು ನೋಡಲಿಕ್ಕೆ ಅಂದರೆ ಉಪ್ಪು ಸರಿಯಾಗಿದೆಯಾ ನಾವು ಯಾವುದ್ರಲ್ಲಿ ಕಳಿಸ್ತಿರ್ತೇವೋ ನಮ್ಮ ಪದಾರ್ಥವನ್ನು ಅದೇ ಸೌಟಲ್ಲಿ ನಾವು ವಾಪಸ್ಸು ಅನ ಅನ ಉಪ್ಪು ನೋಡಲಿಕ್ಕೆ ಅದೇ ಸೌಟನ್ನು ನಾವು ಬಳಸ್ತೇವೆ ಬಳಸಿ ಸ ಅದು ಇನ್ನು ಪಾಯಸ ಅಂತಹ ದ್ರವ ದ್ರವ ವಸ್ತುಗಳನ್ನು ಹಾಕುದಾದ್ರೆ ಬೇರೆ ಸೌಟಿರ್ತದೆ ಮತ್ತೆ ನಾವು ಊಟ ತೆಗೊಳ್ಬೇಕಾದ್ರೆ ಅದಕ್ಕು ಒಂದು ಬೇರೆ ಸೌಟಿರ್ತದೆ ಅಂದರೆ ಅದರಲ್ಲಿ ಅದು ದೊಡ್ಡದಾಗಿ ಅದರಲ್ಲಿ ಊಟದ ನೀರಿಳಿಯುವ ಹಾಗೆ ಒಂದು ಆ ಥರದ ಸೌಟು ಇರ್ತದೆ ಮತ್ತು ಎಣ್ಣೆ ಪದಾರ್ಥಗಳನ್ನು ಪದಾರ್ಥ ಏನಾದ್ರೂ ಮಾಡಿದರೆ ಎಣ್ಣೆಯಿಂದ ಪದಾರ್ಥಗಳನ್ನು ತೆಗೆಲಿಕ್ಕೋಸ್ಕರ ನಾವು ಇನ್ನೊಂದು ರೀತಿಯ ಸೌಟನ್ನು ಬಳಸ್ತೇವೆ ಹಾಗೇ ವಿಧ ವಿಧವಾದ ಸೌಟುಗಳಿದೆ ಅದು ಬೇರೆ ಬೇರೆ ಪದಾರ್ಥ ಮಾಡುವಾಗ ನಮಗೆ ಉಪಯೋಗಕ್ಕೆ ಬರ್ತದೆ